ಹಲೋ

ಹಲೋ ಶಾಂಭವಿ ಮೇಡಮ್ಮಾ ಹಾಂ ಮೇಡಮ್ ಕ್ಲೀನಿಕ್ ಓಪನ್ ಇದೆಯಾ

ಹಾಂ ಮೇಡಮ್ ಅದು ಒಂದು ಐದಾರು ದಿನದಿಂದ ತುಂಬ ಹುಷಾರಿಲ್ಲ ಮೇಡಮ್ ತುಂಬ ತಲೆನೋವು ಮತ್ತು ಜ್ವರ ಬಾಡಿ ಪೈನೆಲ್ಲ ತುಂಬ ಇದೆ ಮೇಡಮ್ ಅದಕ್ಕೆ ಕೆಮ್ಮಂತೂ ತುಂಬ ಕಡಿಮೆನೇ ಆಗ್ತಾ ಇಲ್ಲ ಎಷ್ಟು ಸಿರಪು ಮಾತ್ರೆ ತಿಂದ್ರೂ ಕಡಿಮೆ ಆಗ್ತಾ ಇಲ್ಲ ಅದಕ್ಕೆ ಕಾಲ್ ಮಾಡಿದೆ ಮೇಡಮ್

ಹಾಂ ಮೇಡಮ್ ಇಲ್ಲ ಮೇಡಮ್ ಸ್ವಲ್ಪ ಮನೆಯಿಂದ ಹುಡುಗ್ರನೆಲ್ಲ ನೋಡ್ಕೊಬೇಕಿತ್ತು ಆದ್ದರಿಂದ ಬರೋಕ್ಕಾಗಿರ್ಲಿಲ್ಲ ನನಗೆ ತುಂಬ ಜಾಸ್ತಿ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ಕಾಲ್ ಮಾಡಿದೆ ಮೇಡಮ್ ಇದ್ದೀರಾ ಕ್ಲಿನಿಕಲ್ಲಿ ಇಲ್ಲ ರಜ ಗಿಜ ಹಾಕಿದ್ದೀರಾ ಅಂತ ಕೇಳೋಣಾಂತನೇ ಕಾಲ್ ಮಾಡಿದೆ ಹೌದಾ ಸರಿ ಸರಿ ಇಲ್ಲ ಮೇಡಮ್ ನಾನು ಊರಿ ಇಲ್ಲ ಮೇಡಮ್ ಊರಿಗೆ ಹೋಗಿದ್ವಿ ನಮ್ಮ ಅಮ್ಮನ ಮನೆಗೆ ಅದು ನೀರು ಚೇಂಜ್ ಆಗಿ ಏನೋ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ನಾವು ಊರಿಗೆ ಹೋಗಿದ್ವಲ್ಲ ಮತ್ತು ವೆದರ್ ಬೇರೆ ಚೇಂಜ್ ಆಗಿದೆಯಲ್ಲ ಅದರಿಂದ ಏನೋ ಹೀಗ್ ಆಗಿದೆ ಅಂತ

ಹಾಂ ಸರಿ ಸರಿ ಮೇಡಮ್ ಆಯ್ತು ಇಲ್ಲ ಅದೇನು ತಗೊಂಡಿಲ್ಲ ಹಾಂ ಸರಿ ಹಾಂ ಸರಿ ಮೇಡಮ್ ಮತ್ತೆ ಇನ್ನೇನು ಮೇಡಮ್ ಹಲೋ

ಹಲೋ ಮೇಡಮ್ ಮೇಡಮ್ ಟೋಕನ್ ಏನಾದ್ರೂ ಕೊಡ್ತಾರಾ ಹಾಂ ಹಾಂ ಹಾಂ ಸರಿ ಸರಿ ಮೇಡಮ್ ಆಯ್ತು ಹಾಂ ಹಾಂ ಸರಿ ಸರಿ ಮೇಡಮ್ ಆಯಿತು ಮೇಡಮ್ ಹಾಂ ಸರಿ ಮೇಡ್ ಥ್ಯಾಂಕ್ ಯು ಮೇಡಮ್